ಹಲೋ ಆಂ ನಾನು ಕಣೆ ಭೂಮಿಕಾ ಹ್ಞೂ ಕಣೆ ಚೆನಾಗಿದಿನಿ ನೀನು ಚೆನ್ನಾಗಿದ್ಯಾ ಅಯ್ಯೋ ಹಂಗೇನಿಲ್ಲ ಕಣೆ ಸ್ವಲ್ಪ ಮನೆಯಾಗೆಲ್ಲ ಕೆಲಸ ಇತ್ತಲ್ಲ ಮತ್ತು ದಿನಾ ಕಾಲೇಜಿಗೆ ಹೋಗ್ತಿದ್ದೆ ಬರ್ತಿದ್ದೆ ಇವಾಗ ಇನ್ನೇನು ಪರೀಕ್ಷೆ ಎಲ್ಲ ಮುಗ್ದ್ವಲ್ಲ ಅದಕ್ಕೆ ಸ್ವಲ್ಪ ಮಾ ನೆನಸ್ಕಂಡು ಮಾಡಣ ಅಂತ ಮಾಡಿದೆ ಕಣೆ ಹ್ಞೂ ಕಣೆ ಚೆನಾಗಿದಾರೆ ನಿಮ್ಮ ಮನೇಲಿ ಚೆನ್ನಾಗಿದಾರಾ ಅಯ್ಯೋ ಅದಕ್ಕೆ ಕಣೆ ಕಾ ನಿನಿಗೆ ಫೋನ್ ಮಾಡಿದ್ದು ಈಗ ನಾನು ಏನು ಅಂತಂದರೆ ಇವಾಗ ನಾನು ಫುಲ್ಲೂ ಸದ್ಯ ಈಗ ಕಷ್ಟದಾಗ ಬಂದುಬಿಟ್ಟಿದ್ದೀನಿ ತುಂಬ ಕಷ್ಟದಾಗಿದೀನಿ ಕಣೆ ಇವಾಗ ನನಿಗೆ ಒಂದು ಸದ್ಯಕ್ಕೆ ಇರಕ್ಕೆ ಒಂದು ಮನೆ ಬೇಕು ಆಮೇಲೆ ನಾನು ಯಾವುದಾದ್ರು ಒಂದು ಚೆನ್ನಾಗಿ ಕಟ್ಟಸ್ಬೇಕು ಮನೇನ ಹಾಂ ನನಗೆ ಒಂದು ನೋಡಮ್ಮ ಸಾಂಪ್ರದಾಯಿಕ ಒಂದು ಮನೆ ಇರಬೇಕು ಆ ಥರದ್ದು ಮನೆ ಇದ್ದರೆ ಮಾತ್ರ ನಾನು ಬರೋದು ನಗರ್ದಾಗ ಇರ್ತವಲ್ಲ ಆ ಥರ ಎಲ್ಲ ಮನೆ ಇದ್ದರೆ ಬರೋಲ್ಲ ನಾವು ಹ್ಞೂ ಕಣೆ ನನಗೂ ಅಂಥದ್ದೇ ಬೇಕು ಯಾಕಂತಂದ್ರೆ ನಮ್ಮ ಮನೆಗೆ ಈಗ ಅಡಿಕೆ ಎಲ್ಲ ಐತ ಅಡಿಕೆ ಎಲ್ಲ ಒಣ ಹಾಕ್ಬೇಕು ಮತ್ತು ತೆಂಗಿನ ಸಸಿ ಎಲ್ಲ ಇಟ್ಟೀವಾ ಈಗ ಮತ್ತು ಹಳೆವೆಲ್ಲ ತೆಂಗಿನ್ ಮರ ಎಲ್ಲ ಇದವಾ ಅವೆಲ್ಲ ಕಾಯಿ ಕೀಳ್ತೀವಿ ಈಗ ಸ್ವಲ್ಪ ದಿನ ಆ ಕಾಯಿ ಕಿತ್ತಿರುವೆಲ್ಲ ನಾನು ಹಾಕ್ಬೇಕಲ್ವಾ ಅಟ್ಟದ ಮ್ಯಾಕೆ ಹಾಕ್ಬೇಕು ಜಗಲಿನು ಇದ್ದರೆ ಚಂದ ಕಣೆ ಈಗ ಏನಾದರೂ ನಮಗೆ ಮೆಣ್ಸಿನ್ಕಾಯಿ ಸಾ ಹಾಕಿದ್ದೀವಿ ಬ್ಯಾಡ್ಗಿ ಮೆಣ್ಸಿನ್ಕಾಯ್ನ ಅವನ್ನೂ ಒಣ್ಗಾಕೋಕ್ಕೆ ಎಲ್ಲ ಬೇಕು ನನಗೆ ಸೊಲ್ಪ ಇದು ಸರಿ ಹೋಗ್ತೈತೆ ಹ್ಞೂ ಕಣೆ ಯಾಕಂದರೆ ಚೆನಾಗಿರ್ಬೇಕು ನನಗೆ ಒಟ್ನಾಗ ಏನಂತಂದರೆ ನಾನೂ ಮ ನೆಕ್ಸ್ಟ್ ಮನೆ ಮುಂದುಕ್ಕೆ ಮನೆ ಕಟ್ಟತ್ನಲ್ಲ ಅದು ಹೆಂಚಿನ ಮನೆಯೇ ಆಗಿರಬೇಕು ಈ ನಗರ್ದಾಗ ಇರುತ್ತಲ್ಲ ಅಂಥದ್ದು ಬೇಡ ಕಣೆ ಸರಿ ಕಣೆ ಕಟ್ ಮಾಡ್ತೀನಿ ಹಾಂ ಧನ್ಯವಾದಗಳು ಕಣೆ